ಒಂಬತ್ತು ಲಕ್ಷದ ಅರವತ್ತೇಳು ಸಾವಿರದ ಏಳುನೂರ ತೊಂಬತ್ತ್ಮೂರು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಲಕ್ಷದ ಎಪತ್ತ್ಮೂರು ಸಾವಿರದ ಒಂದುನೂರ ಅರವತ್ತ್ಮೂರು ಒಂಬತ್ತು ಲಕ್ಷದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಒಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಆರುನೂರ ಅರವತ್ತಾರು